ಹಲೋ ನಮಸ್ಕಾರ ಯಾರು ರೀ ಹೇಳಿ ಸರ್ ಯಾರು ಹಾಂ ಹೇಳಿ ರೀ ಸರ್ ಹೌದು ಸರ್ ಇಟ್ಕೊಳ್ಳೋದಲ್ಲ ಸರ್ ನಮ್ಮ ಹತ್ರ ಸಾವಿರಾರು ಸ್ವೀಟ್ಸ್ ಅವಾ ನೀವು ನಿಮ್ಗೆ ಯಾವ ಸ್ವೀಟ್ ಬೇಕು ಏನು ಬೇಕಾಗಿತ್ತು ನಿಮ್ಗೆ ಏನು ವಿಷಯ ಹೌದು ರೀ ಈಗ ಐನೂರು ಜನಕ್ಕೆ ನಿಮ್ಗೆ ಬೂಂದಿ ಬೇಕಾಗೈತೆ ಹಾಂ ಸರ್ ನೀವು ಬರ್ರಿ ಸರ್ ಹೆಂಗೆ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಕ್ವಾಂಟಿಟಿ ಜಾಸ್ತಿ ಆದಾಗ ನಾವು ಸ್ವಲ್ಪ ಡಿಸ್ಕೌಂಟ್ ಮಾಡ್ತೀವಿ ಸರ್ ನಾವು ಎಷ್ಟು ಮಾಡ್ತೀವಿ ಅಂದರೆ ನೀವು ಬರ್ರಿ ಈಗ ಐದ್ನೂರು ಜನ ಅಂದಾಗ ಬರ್ರಿ ನಿಮ್ಗೆ ನೀವು ಖುಷಿ ಇರೋಂಗೆ ಮಾಡ್ತೀವಂತ ಸರ್ ನಮ್ಮ ಹತ್ತಿರ ಪೇಡ ಇದೆ ಬರ್ಫಿ ಇದೆ ಗುಲಾಬ್ ಜಾಮೂನು ಇದೆ ಮತ್ತು ಬೂಂದಿ ಇದೆ ಕಾಲಕಾನ್ ಇದೆ ಸಾಕಷ್ಟು ಇದೆ ಎಲ್ಲ ಸ್ವೀಟ್ಸ್ ನಮ್ಮಲ್ಲಿ ಸ್ವೀಟ್ಸ್ ಶಾಪ್ ಅಂದಮೇಲೆ ಸ್ವೀಟ್ಸ್ ಜಾಸ್ತಿ ಇರ್ತಾವೆ ನಿಮ್ಗೆ ಯಾವ್ದು ಬೇಕು ಬಂದು ಟೇಸ್ಟ್ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಸರ್ ನೀವು ಅಲ್ಲಿ ಕೂತಾಗ ಬೂಂದಿ ಒಂದೇ ತಲ್ಯಾಗ ಬರ್ತದೆ ನೀವು ಇಲ್ಲಿ ಬಂದಾಗ ನೀವು ನಾಲ್ಕು ಐದು ನೋಡೋ ಹಾಂ ನಾಲ್ಕು ಐದು ನೋಡೋದ್ರಾಗ ನಿಮ್ಗೆ ಯಾವ್ದು ತಗೊಳ್ಬೇಕಪ್ಪ ಯಾವ್ದು ಟೇಸ್ಟ್ ಅದಾ ಮೈಸೂರು ಪಾಕ್ ಇರ್ತದೆ ಸರ್ ಈಗ ಜಾಸ್ತಿ ಜಾಸ್ತಿ ಬರ್ತದೆ ರೀ ಅದ್ರೊಳಗೆ ಪೀಸ್ಗಳು ಅಂದ್ರೆ ಹಗುರ ಇರ್ತವೆ ನೀವು ಕಡ್ಮೆ ರೇಟ್ನೂ ಆಗ್ಬೋದು ರೀ ಅದ್ಕೆ ಹಾಂ ಹಾಗಿತ್ತಾ ಸರ್ ಸ ಹಾಂ ನಮ್ಮ ಹತ್ತಿರ ಭಾಳ ಶುದ್ಧ ಸ್ವೀಟ್ ಇರ್ತದೆ ರೀ ಶುದ್ಧ ತುಪ್ಪ ಇರ್ತದೆ ಹಾಂ ನಮ್ಮ ಹತ್ತಿರ ಯಾವುದೂ ಹಿಂಗೆ ಕಾಂಪ್ರಮೈಸ್ ಆಗಲ್ಲ ರೀ ನೀವು ಅದು ಡಾಲ್ಡಾ ಇರಲಿ ಯಾವುದೇ ಎಣ್ಣೆ ಇರಲಿ ಅದು ಇದು ಏನು ಮಾಡೋದು ಶುದ್ಧ ತುಪ್ಪದಲ್ಲೇ ಸ್ವೀಟ್ ಮಾಡಿರೋದು ಸರ್ ನಮ್ಮ ಶಾಪಲ್ಲಿ ಏನು ಎಷ್ಟು ಏನು ರೇಟ್ ಅಂತೀರ ಸರ್ ರೇಟ್ ನೋಡಿರಿ ಸರ್ ನಾವೀಗ ನಿಮ್ಗೆ ಯಾರು ಹೇಳಿದ್ರು ಸರ್ ನಮ್ಮ ಶಾಪ್ ಸ್ವೀಟ್ ಅಂಗಡಿ ಅಂಥೇಳಿ ನಮ್ಮದೇ ಅಂಥೇಳಿ ಗುಲ್ಬರ್ಗದಾಗ ಹಾಂ ಹಾಂ ಹೌದಾ ಸರ್ ಯಾರು ನಿಮ್ಮ ಗೆಳೆಯರ ಹೆಸ್ರು ಹೇಳ್ಬೇಕಲ್ಲ ಸರ್ ಅವ್ರ ಹೆಸ್ರು ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ ಓಹೋಹೋ ಹಾಂ ಆಯಿತು ಸರ್ ಅವ್ರು ಹೇಳಾರಂದ್ರೆ ನಿಮ್ಗೆ ನಾವು ಎಲ್ಲರಿಗೂ ತ್ರೀ ಫಿಫ್ಟಿ ಕೊಡ್ತೀವಿ ಸರ್ ನಿಮ್ಗೆ ತ್ರೀ ಹಂಡ್ರೆಡ್ ಮಾಡಿ ಕೊಡ್ತೀವಿ ಬರ್ರಿ ಹಾಂ ಐದು ಜನ ಐನೂರು ಜನಕ್ಕೆ ಆಗೋಷ್ಟು ನಾವೆಲ್ಲ ನಿಮ್ಗೆ ಇದು ಮಾಡ್ಕೊಡ್ತೀವಂತ ಹಾಂ ಸರಿ ಸರ್ ಬರ್ರಿ ನೀವು ಹಾಂ ಬರ್ರಿ ಸರ್ ಬರ್ರಿ